ನಾನು ಸಾಮಾನ್ಯವಾಗಿ ಪ್ರಯಾಣಕ್ಕಾಗಿ ಬಳಸುವ ಒಂದು ಸಾರಿಗೆ ಯಾವುದಂದ್ರೆ ಅದು ದ್ವಿಚಕ್ರ ವಾಹನ ಏಕಂದರೆ ಇದರಿಂದ ತುಂಬ ಉಪಯೋಗ ಇದೆ ಈ ವಾಹನ ಎಲ್ಲಿ ಬೇಕಾದ್ರೂ ಅಥ್ವಾ ಎಷ್ಟೇ ಚಿಕ್ಕ ದಾರಿಯಾಗಿದ್ರೂ ಆರಾಮಾಗ್ ನಾವು ಹೋಗಿ ಬರ್ಬೋದು ಜಾಸ್ತಿ ಏನೂ ಜಾಗ ಸ ಬೇಕು ಬೇಕಂತ ಇಲ್ಲ ಯಾವುದೇ ಪುಟ್ಟ ಪುಟ್ಟ ರಸ್ತೆ ಚಿಕ್ಕ ಚಿಕ್ಕ ಓಣಿಯಾದ್ರೂ ಚೆನ್ನಾಗಿ ಹೋಗಿ ಬರ್ಬೋದು ನನಗೆ ತುಂಬ ಇಷ್ಟವಾಗೋದು ಅದೇ ದ್ವಿಚಕ್ರ ವಾಹನ ಆ್ಯಂಡ್ ಮತ್ತು ಒಂದು ಆ ಜಾಗನ ಫೀಲ್ ಮಾಡ್ದಂಗೂ ಕೂಡ ಇರುತ್ತೆ ಹೊರಗಿನ ವೆದರ್ ಅಥ್ವಾ ಹೊರಗಿನ ವೆದರ್ ಕೂಡ ನಾವು ಫೀಲ್ ಮಾಡ್ದಂಗಿರುತ್ತೆ ಆ್ಯಂಡ್ ಇದರಿಂದ ಅದು ಹೌದು ದ್ವಿಚಕ್ರ ವಾಹನದಿಂದ ನಾವು ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗಿ ಬರ್ಬೋದು ಯಾವುದೇ ಕಾರ್ ಆಗಲಿ ಅಂಥದಕ್ಕೆಲ್ಲ ಕಂಪ್ಯಾರ್ ಮಾಡಿದ್ರೆ ಹೌದು ದ್ವಿಚಕ್ರ ವಾಹನ ಕಮ್ಮಿ ಪ್ರಯಾಣಿಕರನ್ನು ತಗೊಳ್ಳುತ್ತೆ ಬಟ್ ಆದರೆ ಈ ದ್ವಿಚಕ್ರ ವಾಹನದಿಂದ ತುಂಬ ಯೂಸ್ ಆಗಿದೆ ಯೂಸ್ ಆಗುತ್ತೆ ದೂರ ದೂರ ಹೋಗೋಕ್ಕೂ ಇದನ್ನು ಬಳಸಬಹುದು ಆದರೆ ಅದು ನಿಮ್ಮ ಆಸಕ್ತಿ ಶ್ರಮ ಶ್ರದ್ಧೆ ಇಂದ ಮಾತ್ರ ಆಗುತ್ತೆ ಏಕಂದ್ರೆ ಕೆಲವರಿಗೆ ತುಂಬ ದೂರ ಓಡ್ಸ್ಕೊಂಡು ಹೋಗೋದು ಅಥ್ವಾ ಒಬ್ಬರೇ ಓಡ್ಸ್ಕೊಂಡು ಹೋಗ್ತಿರೋ ದಾರಿ ತುಂಬ ಕಷ್ಟ ಆಗುತ್ತೆ ಸೋ ಇಬ್ರು ಇರೋದರಿಂದ ಇಬ್ಬರೂ ಸಮಾನ್ವಾಗಿ ಹಂಚಿಕೊಂಡ್ರೆ ಅದು ತುಂಬ ಯೂಸಾಗುತ್ತೆ ಹಾಗೂ ಆ ಜಾಗಕ್ಕೆ ಆ ಪ್ರಯಾಣ ಕೂಡ ಒಂದು ಅರ್ಥ ಇರುತ್ತೆ ನನಗೆ ದ್ವಿಚಕ್ರ ವಾಹನ ಇಷ್ಟವಾಗಿರೋದ್ರಿಂದ ಅದು ಯಾಕೆ ಇಷ್ಟ ಅಂದರೆ ಅದನ್ನು ನಾನೂ ಕೂಡ ಓಡಿಸ್ತೀನಿ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ದೀನಿ ನಾನು ಸೋ ಜಾಸ್ತಿ ಎಕ್ಸ್ಪೀರಿಯ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಅದರಲ್ಲಿ ಮತ್ತು ಯಾರ ಮೇಲೂ ಸ್ವ ಡಿಪೆಂಡ್ ಆಗಿರ್ಬೇಕಂತ ಏನಿಲ್ಲ ನಾವು ಸ್ವ್ ನಮ್ಮದೇ ಆದ ಸ್ವಾವಲಂಬಿ ಆಗಿರ್ಬೋದು ಅಂತ ಅಥ್ವಾ ಬೇರೆ ಮೇಲೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದು ಅಷ್ಟೊಂದು ಉಪಯೋಗ ಇರಲ್ಲ ಏಕಂದ್ರೆ ದ್ವಿಚಕ್ರ ವಾಹನ ಅದರಿಂದ ತುಂಬ ಮತ್ತು ಏನಂದರೆ ತುಂಬ ಈ ಟ್ರಾಫಿಕ್ ಅನ್ನೋದು ಅದ್ರಿಂದಲೂ ಕೂಡ ತಪ್ಪಿಸ್ಕೊಂಬೋದು ಆಲ್ಮೋಸ್ಟ್ ಹಾಗೂ ಈ ರಸ್ತೆ ಅಪಘಾತಗಳಿಂದಲೂ ಈಗ ನೋಡಿದ್ರೆ ತುಂಬ ಆಗೋದು ಕಾರ್ಗಳಿಂದನೇ ನೈನ್ಟಿ ಪರ್ಸೆಂಟ್ ಎಲ್ಲಾದ್ರೂ ಬೇರೆಯವರಿಂದ ಆಗೋದಾದರೆ ಅದು ಟೂ ವೀಲರ್ಸ್ಗೂ ಆಗಬಹುದು

ನನಗೆ ನಾನು ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಇಲ್ಲ ಬಟ್ ಎಲ್ಲೋ ಒಂದು ಚಿಕ್ಕ ಎರಡು ಎರಡು ಸತಿ ಏನೋ ನಾನು ಒಂದು ಲೆವೆಲ್ ಒಂದೇ ಸ್ಪೀಡಲ್ಲಿದ್ದೆ ಆದರೆ ಅವ್ರು ಸಡನ್ನಾಗಿ ಬಂದಿದ್ದರಿಂದ ಚೂರು ಒಂದು ಸೆಕೆಂಡ್ ಅಷ್ಟೇ ಅಂತ ನಾನು ಸ್ಲೋ ಮಾಡಿದ್ದೆ ಆದರೂ ಆ ಸ್ಪೀಡ್ ಅಲ್ಲಿ ಹೋಗಿ ಮುಟ್ಟೋಷ್ಟರಲ್ಲಿ ಸ್ವಲ್ಪ ಫಾಸ್ಟಾಗಿತ್ತು ಚೂರು ಆ ಗಾಡಿಗೆ ಟಚ್ ಆಗಿದ್ದು ಅಷ್ಟೇ ಅದ್ರಲ್ಲಿ ನನ್ನ ತಪ್ಪೇನೂ ಇಲ್ಲಾಗಿತ್ತು ಅವರೇ ಸಡನ್ನಾಗಿ ಬಂದಿದ್ದು ಮತ್ತೊಂದು ನಾನು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಿರುವಾಗ ಆ ಟೂ ವೀಲ್ ದ್ವಿಚಕ್ರ ವಾಹನದಲ್ಲಿ ನಾನು ಅ ಆಲ್ಮೋಸ್ಟ್ ನಾರ್ಮಲ್ ಸ್ಪೀಡಲ್ಲೇ ಇದ್ದೆ ಅರೌಂಡ್ ಐ ವಾಸ್ ಲೈಕ್ ಟ್ವೆಂಟಿ ಫೈವ್ ಓರ್ ಥರ್ಟಿ ಸಮ್ ಹಾಗಿದ್ದೆ ಆಗ ನನ್ನ ಮುಂದೆ ಇಬ್ಬರು ಕ್ರಾಸ್ ಆಗ್ತಿದ್ದರು ಸೊ ಅವಾಗ ಏನಾಯಿತು ಅಂದರೆ ಅವ್ರು ಹೋಗಲಿ ಅಥ್ವಾ ಅಲ್ಲೇ ನಿಲ್ಲಿ ಏನಾದ್ರೂ ಮಾಡಲಿ ಅವ್ರಿಗೆ ಬಿಟ್ಟಿದ್ದು ಹಾರ್ನ್ ಹಾರ್ನ್ ಹೊಡೆದಾಗ ಅವ್ರು ಸಡನ್ನಾಗಿ ಬಂದುಬಿಟ್ರು ಹಿಂದುಗಡೆ ಮತ್ತೆ ನೋಡಿದೆ ಆಚೆ ಈಚೆ ಕೂಡ ನೋಡಿದೆ ಅಲ್ಲಿ ಒಂದು ಚಿಕ್ಕ ಕ್ಲ್ಯಾಷಾಯಿತು ನಮಗೂ ಅವ್ರಿಗೂ ಸೋ ಅವ್ರಿಗೇನೂ ಆಗಿಲ್ಲ ಆಗಿದ್ದು ನನ್ನ ಗಾಡಿಗೆ ಮಾತ್ರ ನನ್ನ ಗಾಡಿಗೆ ಸ್ವಲ್ಪ ಸ್ಕ್ರ್ಯಾಚ್ ಅಂಥದ್ದೆಲ್ಲ ಆಯಿತು ಸೋ ಹೌದು ನಮ್ಮ ನಾವು ನಮ್ಮ ಜಾಗ್ರ ಗ್ರತಿಯಿನ್ ನನಗ್ ಗಾಡಿ ಓಡಿಸ್ಬೇಕು ನಾವು ರಸ್ತೆ ಮೇಲೆ ಇದ್ದೀವಿ ಅಂದರೆ ಅದು ನಮ್ಮ ಪ್ರಾಣಕ್ಕೂ ಹಾಗೂ ಬೇರೆಯವ್ರ ಪ್ರಾಣವೂ ನಮ್ಮ ಕೈಯಲ್ಲೇ ಇದ್ದಂಗೆ ಇರುತ್ತೆ ಆದಷ್ಟು ನಿಧಾನವಾಗಿ ಓಡ್ಸಿ ಓಡಿಸ್ಬೇಕು ಯಾವುದೇ ವಾಹನವಾಗಿರಲಿ ನಮ್ಮ ಮನೆಯೋರು ನಮಗೋಸ್ಕರ ಕಾಯ್ತಿರ್ತಾರೆ ಬೇರೆವ್ರ ಮನ್ಯೋರು ಕೂಡ ಅವರಿಗೋಸ್ಕರ ಕಾಯ್ತಿರ್ತಾರೆ ಅದು ಒಂದು ತಲೆಲಿ ಇಟ್ಕೊಂಡು ಓಡ್ಸಿದ್ರೆ ಸೋ ಜಗತ್ತಲ್ಲಿ ಅಪಘಾತಗಳನ್ನೋದು ತುಂಬ ಕಡಿಮೆ ಆಗುತ್ತೆ ಆ ಎರಡೂ ಇನ್ಸಿಡೆನ್ಸ್ಗಳಿಂದ ನಾನು ಏನು ಕಲಿತೆ ಅಂದರೆ ನಿಮಗೆ ನಿಮ್ಮ ಗಾಡಿ ಅನ್ನು ನಿ ನಿಮ್ಮ ಗಾಡಿ ನಿಮ್ಮ ಕಂಟ್ರೋಲಲ್ಲಿ ಇದ್ದರೆ ತುಂಬ ಒಳ್ಳೆಯದು ಜಾಸ್ತಿ ಅವ್ರೇನೋ ಸ್ಪೀಡಾಗಿ ಹೊಡ್ಕೊಂಡು ಹೋದರು ಅಥ್ವಾ ನಾವೂ ಅವ್ರ ಥರ ಸ್ಪೀಡಾಗಿ ಹೊಡ್ಕೊಂಡು ಹೋದರೆ ತುಂಬ ಅಟ್ರ್ಯಾಕ್ಷನ್ ಅಟ್ರ್ಯಾಕ್ಟಿವ್ ಆಗ್ತೀವಿ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಹಿಂಗೆ ಒಂದು ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಏಕಂದ್ರೆ ಹಿಂಗೆ ಏನೂ ಆಗಲ್ಲ ಸೋ ಅದರಿಂದ ನಮಗೇ ಹಾನಿ ಹೊರತು ಮತ್ತೇನೂ ಅಲ್ಲ ನಾವು ನಮಗೋಸ್ಕರ ಅಲ್ದಿದ್ರೂ ನಮ್ಮ ಹಿತೈಷಿಗಳಿಗೋಸ್ಕರ ಆದ್ರೂ ಆದಷ್ಟು ಜಾಗರೂಕತೆಯಿಂದ ಗಾಡಿ ಓಡಿಸ್ಬೇಕು ಆದಷ್ಟು ನಿಮಗೆ ಯಾವುದು ಸೇಫ್ ಅನಿಸುತ್ತೋ ಅದನ್ನೇ ಓಡ್ಸಿದ್ರೆ ಒಳ್ಳೆಯದು